ಹಲೋ ಮೈಸೂರ್ ಕೆಫೆಯಾ ಸರ್ ನಾನು ಈಗಷ್ಟೇ ಒಂದು ಐವತ್ತು ಜನರಿಗೆ ಊಟವನ್ನು ಆರ್ಡ್ರು ಮಾಡಿದ್ದೆ ಅದು ಕಾರಣಾಂತರ್ದಿಂದ ನಾನು ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿದೆ ಏಕೆಂದರೆ ಅದು ಒಂದು ಸ್ ಸಣ್ಣ ಒಂದು ಆಕ್ಸಿಡೆಂಟ್ ಆಗಿದ್ದ ಕಾರಣ ಮನೆಯಲ್ಲಿ ಅವ್ರದ್ದು ಚಿಕಿತ್ಸೆಗೋಸ್ಕರ ನಾನು ಹೊರ ಆ ಫಂಕ್ಷನನ್ನು ಕ್ಯಾನ್ಸಲ್ ಮಾಡಿದ್ದೇವೆ ನಾನು ನಿಮಗೆ ಪಲಾವ್ ದೋಸೆ ಇಡ್ಲಿ ವಡೆ ಮತ್ತು ಟೀ ಕಾಫಿ ಒಂದು ಐವತ್ತು ಪ್ಲೇಟು ಆರ್ಡ್ರು ಮಾಡಿದ್ದೆ ಈಗ ಅದನ್ನು ಸದ್ ಸ್ವಲ್ಪ ಕಾರಣಾಂತರ್ದಿಂದ ಹೇಳಿದ ಹಾಗೆ ನೀವು ಅದನ್ನು ರದ್ದುಪಡಿಸಬೇಕಾಗಿದೆ ನೀವು ಅದರಲ್ಲೆ ನಿಮ್ಮ ಯಾವುದಾದರೂ ಉಳೀತು ಅನ್ನೋದಾದ್ರೆ ಒಂದು ರಾತ್ರಿಗೆ ನಮಗೆ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ಜನ ನಾವು ಮನೆಗೆ ವಾಪಸ್ ಇರ್ತೀವಿ ಆದ್ದರಿಂದ ನೀವು ಅದು ಒಂದು ಹದಿನೈದು ಜನ್ರಿಗೆ ಆಗೋಷ್ಟು ನಾವು ಮಾಡಿ ಕೊಟ್ಟಿರೋ ಆರ್ಡ್ರಲ್ಲಿ ಉಳ್ದಿದ್ದನ್ನು ರದ್ದುಪಡಿಸಿ ಒಂದು ಹದಿನೈದು ಜನ್ರಿಗೆ ಬೇಕಾಗಿದಷ್ಟು ಆರ್ಡ್ರನ್ನು ನೀವು ಅದನ್ನು ರಾತ್ರಿ ಕಳಿಸ್ಬೋದು ನೀವು ನಾವು ಕೊಟ್ಟಿರೋ ಎಡ್ರಸ್ಗೆ ಅದನ್ನು ಹದಿನೈದು ಜನರದ್ದು ಆರ್ಡ್ರನ್ನು ನಾನು ಕೊಟ್ಟಿದ್ದ ಐವತ್ತನ್ನು ರದ್ದುಪಡಿಸಿ ಹದಿನೈದು ಜನ್ರಿಗೆ ಮಾತ್ರ ಬೇಕಾಗಿರೋ ಆರ್ಡ್ರನ್ನು ನೀವು ನನಗೆ ನಾವು ಕಳಿಸಿರೋ ಅಡ್ರೆಸ್ಸಿಗೆ ಕಳಿಸಿ ನಾನು ನನ್ನ ಕೊಟ್ಟಿರೋ ಆರ್ಡ್ರನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡಿ ಉಳ್ದಿದನ್ನು ನನಗೆ ಸಂಜೆ ಕಳಿಸ್ಕೊಡಿ ಅಂತ ಹೇಳಿಕೊಂಡು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ